ನಾವು ಬೆಳಿಗ್ಗೆ ಅಡಿಗೆ ಮಾಡುವಾಗ ಒಂದರಿಂದ ಎರಡು ಗಂಟೆಯ ಸಮಯವನ್ನು ತೊಗೊಳ್ಳುತ್ತೇವೆ ಒಂದು ಒಂದು ಗಂಟೆಯಲ್ಲಿ ನಾವು ದಿನಾ ಬೆಳಿಗ್ಗೆ ಮಾಡುವ ಅಡುಗೆಯೆಂದರೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಆಮೇಲೆ ಶೇಡಿ ಚಟ್ನಿಪುಡಿ ಮತ್ತು ಉಪ್ಪಿನ್ಕಾಯಿ ಈ ಥರದ್ದೆಲ್ಲ ಬಳಸ್ತೇವೆ ಆಮೇಲೆ ನಮಗೆ ಖಡಕ್ ರೊಟ್ಟಿ ಅಂದರೆ ತುಂಬ ಇಷ್ಟ ರೊಟ್ಟಿ ತುಂಬ ಮಾಡ್ತೇವೆ ರೊಟ್ಟಿ ಮಾಡೋ ಹವ್ಯಾಸಗಳೇ ಜಾಸ್ತಿ ಬೆಳಿಗ್ಗೆಯಿಂದ ಎರಡು ಮೂರು ಗಂಟೆ ಅಡ್ಗಿ ಕೆಲಸ ಮುಗ್ಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು

ಮತ್ತು ಸ್ವೀಟ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಚಟ್ನಿ ಸ್ವೀಟೂ ಮಾಡ್ತೇವೆ ಮೊನ್ನೆ ಮೈಸೂರು ಪಾಕ್ ಮಾಡ್ಲಿಕ್ಕೆ ಅಂತ ಹೋಗಿ ಯೂಟೂಬ್ ಚಾನಲಲ್ಲಿ ನಾನು ಮೈಸೂರು ಪಾಕ್ ಮಾಡೋದನ್ನು ನೋಡಿ ಮಾಡಬೇಕಂತ ತುಂಬ ಸಮಯವನ್ನು ಆಯಿತು ಮತ್ತು ಖಾರದ ಐಟಮ್ಸ್ಗಳನ್ನು ಮಾಡುತ್ತೇವೆ ನಾನ್ವೆಝ್ ಮಾಡುತ್ತೆ ನಾನ್ವೆಝ್ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ಳುತ್ತೆ ಅದೇ ರೀತಿ ಅದರಲ್ಲಿ ಮಾಡುವ ರೊಟ್ಟಿ ಇರ್ಬೋದು ನಾ ಟಿಫನ್ಸೆಲ್ಲ ಮಾಡ್ತೇವೆ ಇಡ್ಲಿ ವಡೆ ಮತ್ತು ದೋಸೆ ಪಡ್ದು ಒಗ್ಗರಣೆ ಅಂತ ಮಾಡ್ತೇವೆ ಉಪ್ಪಿಟ್ಟು ಈ ಥರದ್ದೆಲ್ಲ ನಾಷ್ಟಾಗಳನ್ನ ಮಾಡ್ತೇವೆ ಜಾಸ್ತಿ ಯೂಸ್ ಮಾಡೋದಂದರೆ ರೊಟ್ಟಿಯನ್ನೇ ನಾವು ಏನಾದರು ಉದ್ಯೋಗ ಮಾಡಬೇಕಂದ್ರೆ ರೊಟ್ಟಿ ವ್ಯಾಪಾರ ರೊಟ್ಟಿ ಮಾಡಬೇಕಂತ ನಮ್ಮ ಕುಟುಂಬದಲ್ಲಿ ನಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿದಾರೆ ನಮ್ಮ ಮನೆಯಲ್ಲಿ ನಮ್ಮ ಯಜ್ಮಾನ್ರು ಜೋಡಿ ನಾವು ಮಾತಾಡಿದಾಗ ಏನಾದರು ಒಂದು ಓಟ್ಲು ಟೈಪ್ ಮಾಡಿಕೊಂಡು ಏನಾದರು ಮಾಡ್ಬೋದಲ್ಲ ಅಂದ್ಕೊಂಡಾಗ ಆಯಿತು ಮಾಡು ಅಂತಂದು ಹೇಳ್ ಎಲ್ಲ ಹೇಳಿದ್ರು ಹೇಳಿದಾದ್ಮೇಲೆ ರೊಟ್ಟಿ ವ್ಯಾಪಾರ ಶುರು ಮಾಡಿದ್ವಿ ರೊಟ್ಟಿ ವ್ಯಾಪಾರ ಶುರು ಮಾಡಿ ಸ್ವಲ್ಪ ಮಟ್ಟಿಗೆ ನಡೀತು ಆಮೇಲೆ ಬೇಜಾರು ಅನ್ಸಿ ವ್ಯಾಪಾರದಲ್ಲಿ ಲಾಸಾಗಿ ಸುಮ್ಮನೆ ಬೇಡ ಬಿಡು ಅಂದ್ಕೊಂಡು ಆಮೇಲೆ ಹೈನುಗಾರಿಕೆ ಮಾಡ್ಕಂದು ಅದರಲ್ಲೆಲ್ಲ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಈ ಥರದ್ದೆಲ್ಲ ಮಾಡಿಕೊಂಡು ನಡೀತಾಯಿದೆ ಬೆಣ್ಣೆ ತುಪ್ಪ ಈ ಥರದೆಲ್ಲ ಮಾಡ್ತಾಯಿದ್ದೇವೆ ಆಮೇಲೆ ದಿನಚರಿ ಅಡ್ಗೆ ಅಂದರೆ ಚಪಾತಿ ಮಾಡ್ತೇವೆ ರೊಟ್ಟಿ ಮಾಡ್ತೇವೆ ರೊಟ್ಟಿ ಮಾಡ್ಬೋದು ಅದೇ ರೀತಿ ಕಾಳು ಪಲ್ಯ ತರಕಾರಿ ಐಟಮ್ಸು ತರಕಾರಿ ಪಲ್ಯಗಳಂದ್ರೆ ತುಂಬ ಇಷ್ಟ ಒಂದು ಸಲಕ್ಕೆ ಚಕ್ಕುಲಿ ಮಾಡ್ಲಿಕ್ಕೆ ಹೋಗಿದ್ದೆ ಚಕ್ಕುಲಿ ಮಾಡ್ತಾ ಅದು ತುಂಬ ಟೈಮ್ ತೊಗೊಂಡು ತುಂಬ ಟೈಮ್ ತೊಗೊಂಡು ಮಾಡಿದ್ರು ಆಮೇಲೆ ಸರಿ ಅನ್ನಿಸ್ಲಿಲ್ಲ ಕೆಟ್ಟು ಬಿಡ್ತು ಸುಮ್ಮನೆ ಟೈಮ್ ವೇಸ್ಟಾಯಿತು ಅನ್ನಿಸುತ್ತೆ ಹಂಗಾಗಿ ಗೊತ್ತಿರೋದನ್ನಂತೂ ಮಾಡ್ತೀವಿ ಯೂಟೂಬಲ್ಲಿ ಟಿ ವಿನಲ್ಲಿ ನೋಡ್ತಾ ನೋಡ್ತಾ ಏನಾದರು ಇಷ್ಟ ಅನ್ನಿಸಿತು ನಮಗೆ ನಾನ್ವೆಝು ಈ ಥರ ಹೆಗ್ಗು ಎಗ್ ರೈಸ್ ಮಾಡೋದು ಮಸಾಲೆ ರೈಸ್ ಮಾಡೋದು ಈ ಥರಯೆಲ್ಲ ನೋಡಿಕೊಂಡು ಮಾಡ್ತಾಯಿರ್ತೀವಿ ಅವಾಗ ಅವಾಗ ಮಾಡ್ತಾ ಅದೇ ರುಚಿ ಈ ಥರ ಮಾಡಿದೀನಿ ನಾನು ಹೇಗಿದೆ ನೋಡಿ ತಿನ್ನಿ ಅಂತ ಕೊಟ್ಟಾಗ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾರಲ ತುಂಬ ಖುಷಿ ಅನ್ನಿಸುತ್ತೆ ಆಮೇಲೆ ರೊಟ್ಟಿಗಳು ಸಜ್ಜೆ ರೊಟ್ಟಿ ಮಾಡ್ತೇವೆ ಸಜ್ಜೆ ರೊಟ್ಟಿ ಅಂದರೆ ತುಂಬ ಇಷ್ಟ ಸಜ್ಜೆ ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಮಾಡ್ತಾ ಮೊಳಕೆ ಒಡಿಸಿದ ಕಾಳುಗಳಂದರೆ ತುಂಬ ಇಷ್ಟ ಮೊಳಕೆ ಒಡಿಸಿದ ಕಾಳುಗಳನ್ನು ಮಾಡುತ್ತೇವೆ ಹಂಗೆ ಹಸಿ ಕಾಳುಗಳನ್ನೂ ತಿನ್ನಲಿಕ್ಕೆ ತುಂಬ ಇಷ್ಟ ತಿಂತೀವಿ ಮತ್ತು ಮತ್ತೊಂದು ರಾಗಿ ದೋಸೆಯನ್ನು ಮಾಡುತ್ತೇವೆ ರಾಗಿ ಹಿಟ್ಟನ್ನು ಕಲಿಸಿಟ್ಟು ರಾಗಿ ದೋಸೆ ಅಂದರೆ ತುಂಬ ಇಷ್ಟ ಅದರಲ್ಲಿ ಕೆಂಪು ಚಟ್ನಿ ಅಂತಂದು ಹೇಳಿ ಕೆಂಪು ಚಟ್ನಿ ಮಾಡ್ತೇವೆ ಆಮೇಲೆ ಸಂಗ್ಟಿ ಮಾಡ್ತೇವೆ ಸಂಗ್ಟಿ ಅಂತ ಜೋಳದನ್ನ ಚೋಡ್ಸಿ ಸಂಗ್ಟಿ ಮಜ್ಜಿಗೆ ಸಂಗ್ಟಿ ಅಥವಾ ಹಾಲು ಉಣ್ಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ಅದನ್ನು ಮಾಡ್ತೇವೆ ಮುದ್ದೆ ಮಾಡುತ್ತೆ ಜೋಳದ ಮುದ್ದೆ ರಾಗಿ ಮುದ್ದೆ ಅಂತಂದು ಹೇಳಿ ಎಲ್ಲ ಮುದ್ದೆ ಮಾಡಿ ಮುದ್ದೆ ಮಾಡೋದು ತುಂಬ ಇಷ್ಟ ಮುದ್ದೆ ಮಾಡಿ ಅದರಲ್ಲಿ ಮಜ್ಜಿಗೆ ಅಥವಾ ಹಾಲು ಈ ಥರ ಹಾಕ್ಕೊಂಡು ಉಂಡರೆ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ಹಬ್ಬದ ದಿನಗಳಲ್ಲಿ ಹೂವ ಹೋಳಿಗೆ ಕಡ್ಳೆ ಬೇಳೆ ಹೋಳಿಗೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಅಂತ ಈ ಥರ ಎಲ್ಲ ಹೋಳಿಗೆ ಮಾಡುತ್ತೇವೆ ಸುರಂದ ಹೋಳಿಗೆ ಅಂತ ಮಾಡುತ್ತೇವೆ ಎಣ್ಣೆ ಹೋಳಿಗೆ ಅಂತ ಮಾಡುತ್ತೇವೆ ಎಣ್ಣೆ ಹೋಳಿಗೆ ಅಂದ್ರೆ ನವ್ಣೆಯಿಂದ ನವ್ಣೆ ಅಕ್ಕಿ ಅಂತ ಬರ್ತಾವಲ್ವ ಆ ನವ್ಣೆ ಅಕ್ಕಿಯಿಂದ ಮಾಡುತ್ತೇವೆ ಅವನ್ನ ಅವು ತುಂಬ ಟೇಸ್ಟಾಗಿರ್ತವೆ ಎಣ್ಣೆಯಲ್ಲಿ ಕರೆದಿದ್ದು ಕರ್ದು ಐಟಮ್ಸ್ ಅದು ಅದು ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅವು ಆದ ಮೇಲೆ ಪಾಯಸ ಮಾಡ್ತೇವೆ ಶಾವ್ಗೆ ಪಾಯಸ ಅಂತಂದೇಳಿ ಶಾವ್ಗೆಯೆಲ್ಲ ತುಪ್ದಲ್ಲಿ ಹುರ್ದು ಶಾವ್ಗೆ ಪಾಯಸ ಯ ಪಾಯ್ಸ ಅಂತಂದೇಳಿ ಬೆಲ್ಲದ ಬೆಲ್ಲ ಹಾಕಿ ಮಾಡುತ್ತೇವೆ ಅದು ತುಂಬ ಟೇಸ್ಟಾಗುತ್ತೆ ಅದೇ ರೀತಿ ಗೋಧಿ ಹುಗ್ಗಿ ಅಂತ ಗೋಧಿಗಳನ್ನು ಕುಟ್ಟಿ ಅದನ್ನು ಗೋಧಿ ಹುಗ್ಗಿ ಅಂತ ಮಾಡುತ್ತೇವೆ ಅದು ತುಂಬ ಇಷ್ಟ ಆಗುತ್ತೆ ಅದೇ ರೀತಿ ಅದರಲ್ಲೇ ಸ್ವೀಟ್ ಅಂದರೆ ಶಿರಾ ಅಂತ ಕೇಸರಿಬಾತ್ ಕೇಸ್ರಿಬಾತನ್ನು ಮಾಡುತ್ತೇವೆ ಅದಾದ ಮೇಲೆ ಸಜ್ಜಕ ಸಜ್ಜಕ ಅಂದರೆ ಸಣ್ಣ ರವೇದ್ದು ಸಜ್ಕ ಮಾಡೋದು ಯಾರಿಗಾದರು ಹುಷಾರು ಇಲ್ದಾಗ ಹಂಗೆಲ್ಲ ಮಾಡಿರ್ತಾರಲ್ವ ತೆಳ್ಳಗೆ ಅದು ಒಂದು ಗ್ಲಾಸು ಕುಡಿಯೋಕ್ಕೆ ಆ ಥರ ಸಜ್ಕ ಮಾಡ್ತೇವೆ ಅದಾದ ಮೇಲೆ ರೊಟ್ಟಿಯಲ್ಲಿ ಶೆಕೆಂಡ್ ರೊಟ್ಟಿ ಅಥವಾ ಬಿಸಿ ರೊಟ್ಟಿ ಅಂತ ಅಂದ್ರೆ ಮೃದುವಾಗಿರುವಂಥ ರೊಟ್ಟಿ ಶೆಕೆಂಡ್ ರೊಟ್ಟಿ ಅಂದ್ರೆ ಯಾವಾಗಲೂ ತಿನ್ಬೋದು ಬಿಸಿ ರೊಟ್ಟಿ ಅಂದ್ರೆ ಮಾಡಿದ ಒಂದು ತಾಸು ಎರಡು ತಾಸಿನ ಒಳಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತವೆ ಬಿಸಿ ರೊಟ್ಟಿ ಅಂದರೆ ಬಹಳ ಮೆದುವಾಗಿರುತ್ತವೆ ಅಂತ ರೊಟ್ಟಿಗಳನ್ನು ತಿನ್ಲಿಕ್ಕೆ ತುಂಬ ಇಷ್ಟ ತಿನ್ಬೌದು ಅದಾದ ಮೇಲೆ ಹೋಳಿಗೆ ಮಾಡ್ತೇವೆ ಎಲೆ ಹೋಳ್ಗೆಯಲ್ಲೇ ಇನ್ನೊಂದು ಥರ ಅದರಲ್ಲೇ ಹುಣ್ಣ ತೆಗ್ದು ಕರಿಗಡಬು ಅಂತ ಮಾಡ್ಬೋದು ಅದಂದರೆ ಕಡುಬು ಅದೇ ರೀತಿ ಇನ್ನೊಂದು ಯಾವುದರ ಹಬ್ಬ ಹರಿದಿನಗಳಲ್ಲಿ ಕರ್ಜಿಕಾಯಿ ಅಂತ ಮಾಡ್ತೇವೆ ಕರ್ಜಿಕಾಯಿಗಳು ತುಂಬ ಇಷ್ಟ ಅದು ಸ್ವೀಟ್ ಐಸ್ ಐಟಮ್ಸು ಚೆನ್ನಾಗಿರುತ್ತೆ ಅದಾದ ಮೇಲೆ ಸಂಡಿಗೆ ಸಂಡ್ಗೆ ಹಪ್ಪಳ ಇಂಥವೆಲ್ಲ ಕರೀತಿವಲ್ವ ಅವೂ ತುಂಬ ಚೆನ್ನಾಗಿರ್ತವೆ ಸಂಡಿಗೆ ಹಪ್ಪಳ ಕರೆಯೋದು ಆಮೇಲೆ ಉಪ್ಪಿನಕಾಯಿ ಇದು ಆಂ ಮೆಣಸಿನಕಾಯಿ ಉಪ್ಪು ಜೀರಿಗೆ ತುಂಬಿರುವಂಥ ಮೆಣಸಿನಕಾಯಿ ಕರೀತೀವಿ ಅವೂ ತುಂಬ ಚೆನ್ನಾಗಿರ್ತವೆ ತಿನ್ನಲಿಕ್ಕೆ ಆ ಥರ ಹಬ್ಬದ ಹರಿದಿನಗಳಲ್ಲಿ ಮಾಡೋದು ಇನ್ನೊಂದು ಬೇಳೆ ನೆನೆಹಾಕಿ ಕೋಸಂಬರಿ ಅಂತ ಮಾಡ್ತೀವಿ ಕೋಸಂಬರಿ ಅಂದರೆ ಬೇಳೆ ನೆನೆಹಾಕಿ ಹೆಸ್ರು ಬೇಳೆ ಉದ್ದು ಮಡ್ಕೆ ಬೇಳೆ ಎಲ್ಲ ನೆನೆಹಾಕಿ ಕೋ ಸೊಪ್ಪು ಹಸಿ ಸೊಪ್ಪು ಹಾಕಿ ಉಪ್ಪು ಆ ಥರ ಹಾಕಿ ಅದಕ್ಕೆ ಬೇಕಾಗಿರೋ ಸಾಮಾಗ್ರಿಗಳನ್ನೆಲ್ಲ ಬಳಸಿ ಕೋಸಂಬರಿ ಅಂತ ಮಾಡೋದು ಮತ್ತು ನಮಗೆ ನಾನ್ವೆಜ್ ಅಂದರೆ ತುಂಬ ಇಷ್ಟ ನಾನ್ವೆಜ್ಜಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ ಚಿಕನ್ನಲ್ಲಿ ಅದೂ ನಾಟಿ ಕೋಳಿ ಅಂಥವಲ್ಲ ಜವಾರಿ ಕೋಳಿ ಜವಾರಿ ಕೋಳಿ ಅಂದರೆ ಇಷ್ಟ ಅದನ್ನು ಜಾಸ್ತಿ ಬಳಸೋದು ನಮ್ಮ ಮನೇಲ್ಲಿ ಅದನ್ನೇ ತಿಂತೀವಿ ನಾವು ಜಾಸ್ತಿ ಅಂದರೆ ಅದಂದರೆ ತುಂಬ ಟೇಸ್ಟಾಗಿರುತ್ತೆ ಇನ್ನೊಂದು ಬರುತ್ತೆ ಫಾರಂ ಕೋಳಿ ಅಂತ ಅದು ಅಷ್ಟೊಂದು ಟೇಸ್ಟಾಗಿರೋಲ್ಲ ಅದು ಮಾಡೋದಕ್ಕೆ ಕಡಿಮೆ ಸಮಯ ತೊಗೊಳ್ಳುತ್ತೆ ಆದರೆ ಅದು ಅಷ್ಟೊಂದು ಟೇಷ್ಟ್ ಬರೋಲ್ಲ ಇದು ಮಾಡೋದಕ್ಕೆ ಜಾಸ್ತಿ ಸಮಯ ತಗೊಳುತ್ತೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಂದ್ರೆ ಜಾಸ್ತಿ ಟೈಮ್ ತೊಗೊಳ್ತೈತೆ ಅದಕ್ಕಿಂತ್ಲು ಅದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬೇಯ್ಸ್ಬೋದು ಅದನ್ನು ಪಾರಂ ಕೋಳಿ ಅನ್ನೋದನ್ನು ಆದರೆ ಇದು ಮಾತ್ರ ನಾನ್ವೆಜ್ಜನ್ನು ಒಂದು ಅರ್ಧ ಗಂಟೆ ಬೇಯ್ಸ್ಬೇಕು ಇದನ್ನು ಜವಾರಿ ಕೋಳೀನ ಇದು ಬೇಯ್ಸಿದ್ ಆದ ಮೇಲೆ ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು ಒಂದು ಸ್ವಲ್ಪ ಇದು ಇಷ್ಟು ಅನ್ಸೋಲ್ಲ ನಮಗೆ ಇವಾಗ ಇದನ್ನ ತಿನ್ಕೊಂತ ಇದ್ದೀವಲ್ಲ ಅದು ಅಂದರೆ ನಮಗೆ ಇಷ್ಟ ಆಗೋಲ್ಲ ಅದು ಕೆಲೋರಿಗೆ ಇಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನಮಗೆ ಇಷ್ಟ ಆಗೋದು ಜವಾರಿ ಕೋಳಿನೇ ಅದೇ ರೀತಿ ಮಟನ್ ಮಾಡ್ತೀವಿ ಮೀನು ಮೊಟ್ಟೆ ಎಗ್ಗು ಹೆಗ್ ಕುಚ್ಚಿದ್ದು ಎಗ್ ಅಂದ್ರೆ ಅದನ್ನ ಕುದ್ಸಿದ್ದವು ಅವು ತುಂಬ ಇಷ್ಟ ಅದೇ ರೀತಿ ಹಾಮ್ಲೆಟ್ ಹಾಕೋದು ಆಮೇಲೆ ಇಡ್ಲಿ ಮಾಡೋದು ವಡೆ ಮಾಡೋದು ಪಡ್ಡು ದೋಸೆ ಮಾಡೋದು ಉಪ್ಪಿಟ್ಟು ಮಾಡೋದು ಚಿತ್ರಾನ್ನ ಮಾಡೋದು ಪಲಾವ್ ಮಾಡೋದು ಅಡುಗೆ ಮಾಡೋಕಂದರೆ ತುಂಬ ಇಷ್ಟ ತೊಗೊಳ್ಳುತ್ತೆ ಟೈಮ್ ತೊಗೊಳುತ್ತೆ ತೊಗೊಂದ್ರು ಮಾಡ್ತೀವಿ